ಚಹ ತುಂಬ ಇಷ್ಟ ಚಹಾ ತುಂಬ ಇಷ್ಟ ಅನ್ನೋದಕ್ಕಿಂತ

ಚಕ್ಕುಲಿ ಜೊತೆ ಬೋಂಡದ ಜೊತೆ ಚಹಾ ಕುಡಿದ್ರೆ ತುಂಬನೇ ರುಚಿಯಾಗಿರುತ್ತೆ ಚಹಾ ಅಂತಂದರೆ ನಾನೊಬ್ಬಳೇ ಮಾಡಬೇಕು ಅಂತೇನು ಇಲ್ಲ ನಮ್ಮನೆಯಲ್ಲಿ ಎಲ್ಲರೂ ಮಾಡ್ತಾರೆ ಚಹಾ ನಮ್ಮನೆಯವರು ಮಾಡ್ತಾರೆ ನಮ್ಮ ಸೊಸೆಯೂ ಮಾಡ್ತಾಳೆ ನಾನು ಮಾಡ್ತೀನಿ ಚಹಾ ಅಂತಂದರೆ ತುಂಬ ಚೆನ್ನಾಗಿರುತ್ತೆ ಮತ್ತೆ ಫ್ರೆಂಡ್ಸೆಲ್ಲ ಬಂತಂದಾಗ ಆವಾಗ ಚಹಾ ತುಂಬ ಮಾಡ್ಕೊಡ್ತೀನಿ ಅವರು ತುಂಬನೇ ಚೆನ್ನಾಗಿದೆ ಅಂತ ಹೇಳ್ತಾರೆ ಮತ್ತೆ ನಮ್ಮನೆಯಲ್ಲಿ ಕಾಫಿಗಿಂತ ಚಹಾನೇ ಜಾಸ್ತಿ ಯೂಸ್ ಮಾಡೋದು ಚಹಾ ಕುಡಿಯೋದರಿಂದ ಮೈಂಡ್ ಸ್ವಲ್ಪ ರಿಲೀಪಾಗುತ್ತೆ ಆದ್ದರಿಂದ ಚಹಾ ತುಂಬನೇ ಇಷ್ಟಪಡ್ತೀರಿ ನಮ್ಮನೆಯಲ್ಲಿ ಚಹಾನ ಕುಡಿಯೋದು ಎಲ್ಲಾರಿಗೂನು ಇಷ್ಟನೇ ಮತ್ತೆ ಫ್ರೆಂಡ್ಸ್ ಯಾರಾನ ಬಂದರೆ ನಿಮ್ಮನೇಲೆ ತುಂಬ ಚೆನ್ನಾಗಿರುತ್ತೆ ಚಹಾ ಮಾಡಿಕೊಡಿ ಅಂತ ಹೇಳ್ತಾರೆ ನಾವು ಅದಕ್ಕೆ ಅದಕ್ಕೋಸ್ಕರ ಚಹಾ ಮಾಡ್ತೀವಿ ನಾವು ಯಾವಾಗ್ಲೂನು ಚಹಾ ಕುಡಿಯೋದು ಬೇರೆ ಕಡೆ ಹೋದಾಗ್ಲೂನು ನಾವು ಚಹಾ ಕುಡಿತೀವಿ ಮತ್ತೆ ಬೇರೆಯವ್ರ ಮನೆಗೆ ಹೋದಾಗ ನಿಮ್ಮನೇಲಿ ಚಹಾ ಮಾಡ್ತೀರಿ ನೀವು ಮಾಡ್ತೀರಲ್ಲ ನಮಗೂ ಮಾಡಿಕೊಡಿ ಅಂತ ಕೇಳ್ತಾರೆ ಕೇಳ್ತೀವಿ ಅವ್ರು ಕ ಅವ್ರ ಹತ್ರನೂ ಮಾಡ್ಸ್ಕೊಂಡು ಕುಡಿತೀವಿ ಮತ್ತೆ ನಮ್ಮನೇಲುನೂ ಅವರಿಗೆ ಮಾಡಿ ಕೊಡ್ತೀವಿ ಟೀ ಜೊತೆ ಚಹಾ ಜೊತೆ ಬಿಸ್ಕೇಟು ವಡೆ ಬೋಂಡಾ ಚಕ್ಕುಲಿ ಸಂಜೆ ಟೈಮು ತಿನ್ನೋದು ಒಂದು ಅಭ್ಯಾಸ ಆದ್ದರಿಂದ ನಾವು ಸಾಯಮ್ ಸಂಜೆ ಟೈಮು ಚಹಾ ಮಾಡಿ ಕುಡಿ ಕುಡಿತೀವಿ ಚಹಾ ಅನ್ನೋದು ನಮಗೆ ತುಂಬನೇ ಇಷ್ಟ ಚಹಾ ನಮ್ಮನೇಗೆ ಎಲ್ಲಾರೂ ಕುಡಿತಾರೆ ಚಹಾ ಅಂತಂದರೆ ಎಲ್ಲರಿಗೂನು ಇಷ್ಟ ಚಹಾ ಅನ್ನೋದು ಒಂದು ಅಡುಗೆ ಅಡುಗೆ ಮಾಡೋದಕ್ಕಿಂತ ಬೇಗ ಅದು ಚಹಾ ಕುಡಿದ್ರೆ ಒಂದು ಸಮಾಧಾನ ಇರುತ್ತೆ ಎಲ್ಲಿಗಾನ ಹೋಗ್ಬೇಕಂತಂದರೆ ಚಹಾ ಕುಡಿದ್ಬಿಟ್ಟೊಗೋದು ಮತ್ತೆ ಎಲ್ಲಿಗಾನ ಹೋಗ್ಬಿಟ್ಟು ಬಂದು ಕೂತ್ಕೊಂಡು ಚಹಾ ಕುಡಿಯೋದರಲ್ಲಿ ಒಂದು ತುಂಬನೇ ಖುಷಿ ಕೊಡುತ್ತೆ ಆದ್ದರಿಂದ ಚಹಾನ ತುಂಬನೇ ಇಷ್ಟಪಡ್ತೀನಿ ಮತ್ತೆ ಎಲ್ಲಿಗಾದರೂ ಹೋದ ಹೋದಾಗ ನಮಗೆ ಚಹಾ ಮಾಡಿಕೊಡಿ ಚಹಾ ನಿಮ್ಮ ಓಟ್ಲಲ್ಲಿ ತುಂಬ ಚೆನ್ನಾಗಿರುತ್ತೆ ಚಹಾ ಅಂತ ಹೇಳ್ಬಿಟ್ಟು ಆ ಓಟ್ಲುಗೋದಾಗ ಆ ಚಹಾ ಮಾಡಿಸ್ಕೊಂಡು ಕುಡಿತೀವಿ ಆ ಚಹಾ ಅನ್ನೋದು ನನಗೆ ತುಂಬ ಇಂಪಾರ್ಟೆಂಟು ಬೆಳಗ್ಗೆ ಎದ್ದಗ ಚಹಾ ಕುಡಿಯೋದು ಸಂಜೆ ಚಹಾ ಕುಡಿಯೋದು ಅದು ನನಗೆ ಅಭ್ಯಾಸ ಆಗೋಗಿದೆ ಚಹಾ ಇಲ್ಲ ಅಂತಂದರೆ ನಮಗೆ ತಲೆನೋವು ಬರುತ್ತೆ ಚಹಾ ಬೇಕೇ ಬೇಕು ಚಹಾ ಇಲ್ಲ ಅಂತಂದರೆ ಆಗೋದೇ ಇಲ್ಲ ಚಹಾ ನಮ್ಗೆ ಬೇಕೇ ಬೇಕು ಚಹಾ ಕುಡಿಯೋದರಿಂದ ನಮ್ಗೆ ಒಂದು ರಿಲೀಫ್ ಅನ್ನೋದು ಸಿಗುತ್ತೆ ಮತ್ತೆ ಪ್ರೆಂಡ್ಸ್ ಬಂದಾಗ ಚಹಾ ಕುಡಿಯೋದು ಒಂದು ಹ್ಯಾಬಿಟ್ಟಾಗೋಗಿದೆ ಚಹಾ ಕುಡಿತೀವಿ ನಾವು ಎಲ್ಲರೂ ಸೇರಿಕೊಂಡು ಚಹಾ ಕುಡಿಯೋದು ಮತ್ತೆ ನಾವು ಸಂಘ ಮಾಡ್ತೀವಿ ಆ ಸಂಘಕ್ಕೆ ಬರೋರ್ಗೆಲ್ಲನೂ ಚಹಾ ಮಾಡಿಕೊಟ್ಟು ಅವ್ರಿಗೂ ಕೊಟ್ಟು ನಾವು ಕುಡಿಯೋದು ನಮ್ಗೆ ಅಭ್ಯಾಸ ಆಗೋಗಿದೆ ಆದ್ದರಿಂದ ನಾವು ಯಾವಾಗಲೂ ಚಹಾ ಕುಡಿತೀವಿ